ನನಗೆ ನೆಚ್ಚಿನ ಸೀಸನ್ ಹೇಳಿದರೆ ಚಳಿಗಾಲ ಚಳಿಗಾಲದಲ್ಲಿ ನಾವು ಎಲ್ಲಿ ಕೂಡ ಆರಾಮವಾಗಿ ಹೋಗಿ ಬರ್ಬೋದು ಏನು ಸೆಕೆಯೂ ಆಗುವುದಿಲ್ಲ ಬಹಳ ಎಲ್ಲ ಕಡೆ ಬಹಳ ತಂಪಿರ್ತವೆ ಚಳಿಗಾಲದಲ್ಲಿ ನಾವು ನಮಗೆ ಬಹಳ ಹುರುಪಿರ್ತದೆ ನಮಗೆ ಎಲ್ಲಿಗೆ ಹೋಗುವ ಹೋಗಲು ನಾವು ತಯಾರಾಗಿರು ಆಕ್ಟಿವಿರ್ತೇವೆ ಮತ್ತು ಚಳಿಗಾಲದಲ್ಲಿ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಹೋಗಿ ಆನಂದದಿಂದ ಇರಬಹುದು ಯಾಕೇಳಿದರೆ ಬೆವರು ಏನೂ ಬರುವುದಿಲ್ಲ ದೇಹದಲ್ಲಿ ಚಳಿಗಾಲದ ಕಾರಣ ನಮಗೇನೂ ಆಯಾಸವಾಗುವುದಿಲ್ಲ ಆನಂದದದಿಂದ ನಾವಿರ್ತೇವೆ ಆದ ಕಾರಣ ಚಳಿಗಾಲ ಹೇಳಿದರೆ ನನಗೆ ಬಹಳ ಬಹಳ ಇಷ್ಟವಾದ ಸೀಸನಾಗಿದೆ ಚಳಿಗಾಲದಲ್ಲೇ ನಾನು ಈ ಪ್ರವಾಸವನ್ನು ಮಾಡುವುದು ದೂರ ದೂರ ಪ್ರಯಾ ಪ್ರವಾಸವನ್ನು ಚಳಿಗಾಲದಲ್ಲೇ ಮಾಡುವುದು ಮತ್ತು ಚಳಿಗಾಲದಲ್ಲಿ ನಾವು ಕೆಲವೆಲ್ಲ ಪ್ರವಾಸವನ್ನು ಮಾಡಿದ್ದೇನೆ ಮತ್ತೆ ಚಳಿಗಾಲದಲ್ಲಿ ಒಂದು ವೈಷ್ಣೋ ದೇವಿ ಕಾಶ್ಮೀರ ಜಮ್ಮುನಲ್ಲಿರುವ ವೈಷ್ಣೋದೇವಿಯ ಪ್ರವಾಸ ಮಾಡಿದ್ದೇನೆ ಬಹಳ ಆನಂದವಾಗಿದೆ ಚಳಿಗಾಲ ಆದ ಕಾರಣ ಬಹಳ ಆನಂದವಾಗಿದೆ ಏನು ಸೆಕೆಯ ಕಷ್ಟವೇ ಇಲ್ಲ ಆನಂದದಿಂದ ಹೋಗಿ ದೇವಿಯ ದರ್ಶನ ಮಾಡಿ ನಾನು ಬಂದಿದ್ದೇನೆ ಚಳಿಗಾಲದಲ್ಲಿ ನಾನು ನಮ್ಮ ಕಂಪನಿಯ ಕೆಲಸದಾಕೆ ನಾನು ಜಾರ್ಖಂಡ್ ಪ್ರವಾಸ ಮಾಡಿದೆ ಅಲ್ಲಿ ನಮ್ಮ ಒಂದು ಆಫೀಸ್ನ ಕಾರ್ಖಾನೆಯಿತ್ತು ಅಲ್ಲಿಗೆ ನಾನು ಸುಮಾರು ಎರಡು ವಾರ ಸ್ಟೇ ಇದ್ದು ಬಂದಿದ್ದೇನೆ ಭಾಳ ಚಳಿಗಾಲ ಆದ ಕಾರಣ ಬಹಳ ಆನಂದವಾಗಿ ಆಗಿದೆ ನನಗೆ ಅದಕ್ಕೆ ಹೋಗುವ ಬರುವ ವ್ಯವಸ್ಥೆಯು ಕಂಪನಿ ಮಾಡಿತು ಆದರೆ ಅಲ್ಲಿ ಇರುವಾಗ ನನಗೆ ಏನೂ ತೊಂದರೆಯೂ ಆಗಲಿಲ್ಲ ಮತ್ತು ಬಹಳ ಆನಂದವಾಗಿದೆ

ಯಾವ ತೊಂದರೆಯೂ ಇಲ್ಲದೆಯೂ ಹಲವಾರು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇನೆ ಮಹಾರಾಷ್ಟ್ರದಲ್ಲಿರುವ ಮುರುಡು ಜಂಜೀರ ಎಂಬ ಸ್ಥಳಕ್ಕೆಯೂ ಕೂಡ ಚಳಿಗಾಲದಲ್ಲಿ ಹೋಗಿ ಅಲ್ಲಿ ಮಹಾರಾಷ್ಟ್ರದ ಸಮುದ್ರ ಮಧ್ಯದ ಆ ಪ್ರದೇಶವನ್ನು ನೋಡಿ ಬಂದಿದ್ದೇನೆ ಮುರುಡು ಜಂಜೀರ ಎಂಬುದು ಮಹಾರಾಷ್ಟ್ರದಲ್ಲಿರುವ ಸಮುದ್ರ ಮಧ್ಯೆ ಪ್ರವೇಶದ ಕೋಟೆ ಆಗಿದೆ ಪುರಾತನ ಕೋಟೆಯಾಗಿದೆ ಆ ಕೋಟೆಯನ್ನು ನೋಡಿ ಬರಲು ಚಳಿಗಾಲಕ್ಕೆ ಹೋಗಿ ಬರಲು ಬಹಳ ಆನಂದವಾಗಿತ್ತು ಮತ್ತು ಮತ್ತೆ ನನ್ನ ಪ್ರಯಾಣವನ್ನು ಫೆಮಿಲಿ ಒಟ್ಟಿಗೆ ಮಾಡಿದ್ದೇನೆ ಚಳಿ ಆದ ಕಾರಣ ನನ್ನ ಫೆಮಿಲಿಯವರು ಕೆಲವು ಸದಸ್ಯರು ಕೂಡ ಬಹಳ ಆನ ಬೇಗನೇ ಒಪ್ಪಿಕೊಳ್ಳುತ್ತಾರೆ ಯಾಕೇಳಿದರೆ ಏನು ಸೆಕೆ ಆಗುವುದಿಲ್ಲ ಏನೂ ಟಯರ್ಡಾಗುವುದಿಲ್ಲ ಮತ್ತು ಬೆವರು ಬರುವುದಿಲ್ಲ ನಾವು ಬಹಳ ಆನಂದದ ಸ್ಥಿತಿಯಲ್ಲಿ ಇರ್ತೇವೆ ಮತ್ತೆ ನಾವು ನೋಡಲಿಕ್ಕೆ ಹೋದರೆ ಚಳಿಗಾಲದಲ್ಲಿ ಜನರು ಬಹಳಷ್ಟು ಪ್ರಯಾಣವನ್ನು ಮಾಡುವುದನ್ನು ನಾವು ಕಾಣಬಹುದು ಚಳಿಗಾಲದಲ್ಲಿ ಮ ಚಳಿಗಾಲದಲ್ಲಿ ಟ್ರೈನುಗಳಲ್ಲಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವ ಸಂಖ್ಯೆಯು ಹೆಚ್ಚು ಇರ್ತವೆ ಮತ್ತು ಪ್ರಯಾಣ ಮಾಡುವವರ ಸಂಖ್ಯೆಯು ಹೆಚ್ಚು ಇರ್ತದೆ ಚಳಿಗಾಲದಲ್ಲಿ ಬೇರೆ ಬೇರೆ ಪ್ರದೇಶವನ್ನು ಈಗ ನೋಡಲಿಕ್ಕೆ ಹೋದರೆ ಬಹಳ ಜನದಟ್ಟಣೆ ಇರ್ತದೆ ಯಾಕೇಳಿದರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ಚಳಿಗಾಲವು ಜನರಿಗೆ ಬಹಳ ಇಷ್ಟವಾದ ಕಾಲವಾಗಿದೆ ಎಂಬುದು ಮತ್ತು ಭಾರತದಲ್ಲಿ ಚಳಿಗಾಲದಲ್ಲಿ ಜನರು ಬಹಳ ಹುರುಪಿನಿಂದ ಇರ್ತಾರೆ ಬಹಳ ಆನಂದದಿಂದ ಇರ್ತಾರೆ ಹೋಟೆಲುಗಳಲ್ಲಿ ಕಿಚನ್ ನೋಡಲು ಜನ ಜನರು ಚಳಿಗಾಲದಲ್ಲಿ ಬಹಳ ಆಸೆ ಪಡ್ತಾರೆ ಚ ಚಳಿಗಾಲದ ಚಳಿಗಾಲದಲ್ಲಿ ಚಳಿಗಾಲದ ಉಡುಪುಗಳಾದ ಸ್ವೆಟರ್ಗಳು ಬ್ಲಾಂಕೆಟ್ಗಳು ಬಹಳ ಹೆಚ್ಚು ಹೆಚ್ಚಾಗಿ ಬಿಸ್ನೆಸ್ ಆಗ್ತವೆ ಜನರು ಈ ವಸ್ತುಗಳನ್ನು ಕೊಳ್ಳಲು ಅಂಗಡಿಗೆ ಧಾವಿಸ್ತಾರೆ ಮತ್ತು ಅವುಗಳನ್ನು ಕೊಳ್ತಾರೆ ಮತ್ತು ಪ್ರಯಾಣವನ್ನು ಮಾಡ್ತಾರೆ ಯಾಕೇಳಿದರೆ ಪ್ರಯಾಣ ಮಾಡಲು ಸ್ವೆಟರ್ ಮತ್ತು ಬ್ಲಾಂಕೆಟ್ಗಳು ಬಹಳ ಅಗತ್ಯವಾಗಿರ್ತವೆ ಮತ್ತು ಮತ್ತೊಂದು ವಸ್ತು ಹೇಳಿದರೆ ನಾವು ಬೆಚ್ಚಗೆ ಇರಲು ತಲೆಗೆ ಮುಖ ಮುಖ ಹಾಕ್ಕೊಂಡು ತಲೆಗೆ ಹಾಕುವ ಅದು ಮೆಫ್ಲನ್ ಸಹ ಚಳಿಗಾಲದಲ್ಲಿ ಹಾಕಿ ನಾವು ಪ್ರಯಾಣವನ್ನು ಮಾಡಬಹುದು ಹಾಗೆಯೇ ಚಳಿಗಾಲವು ನನಗೆ ಬಹಳ ಇಷ್ಟವಾದ ಕಾಲವಾಗಿದೆ ಧನ್ಯವಾದಗಳು